ಮೂರು ಲಕ್ಷದ ಅರುವತ್ತೈದು ಸಾವಿರದ ಮುನ್ನೂರ ನಲವತ್ತ ಎಂಟು ಒಂಬತ್ತು ಲಕ್ಷದ ಐವತ್ತ್ಮೂರು ಸಾವಿರದ ಮುನ್ನೂರ ಅರುವತ್ತೈದು ಸಾವಿರದ ಮುನ್ನೂರ ಐವತ್ತ ನಾಲ್ಕು ಎರಡು ಸಾವಿರದ ಐದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು